ಮಾ ನಾವು ಎನ್ ಜಿ ಯೋ ಇಂದ ಹಾಂ ನಾವು ನಮ್ಮದ್ರಲ್ಲಿ ಇದು ಮಕ್ಕಳು ಒಂದು ಹತ್ತು ಮಕ್ಕಳು ಹದ್ನೈದು ಮಕ್ಕಳು ಅಷ್ಟಿದ್ದಾರೆ ನಾವು ಎನ್ ಜಿ ಯೋ ಇಂದ ಮಾತಾಡ್ತಾಯಿರೋದು ಹತ್ತು ಹದ್ನೈದು ಮಕ್ಳು ಇದ್ದಾರೆ ನಮ್ಮ ಹತ್ರ ಆ ಅನಾಥ ಮಕ್ಳಿಗೆಲ್ಲ ನಾವು ಊಟ ಎಲ್ಲ ಕೊಡ್ತೀವಿ ತಿಂಗಳಿಗೆ ರೇಷನ್ನು ಅದೆಲ್ಲ ನಾವು ಸಪ್ಲೀಟ್ ಮಾಡ್ತೀವಿ ಆಮೇಲೆ ಇದು ಪ್ರಗ್ನೆನ್ಸ್ ಇರ್ತಾರಲ್ಲ ಅವ್ರ ಮನೆಯಲ್ಲಿ ತುಂಬ ಕಷ್ಟ ಎಲ್ಲ ಇರುತ್ತಲ್ಲ ಅವ್ರಿಗೆಲ್ಲ ನಾವು ಫುಡ್ದು ಎಲ್ಲ ಕೊಡ್ತೀವಿ ಹಾಂ ನೀವು ಬೇರೆ ಅವ್ರಿಗೆ ನೀವು ಬೇರೆ ಅವ್ರಿಗೆ ಸ್ವಲ್ಪ ಹೇಳಿರಿ ನಮ್ಮ ಹತ್ರ ಇದ್ದಾರೆ ಒಂದು ಹದ್ನೈದು ಇವಾಗೆ ಸ್ಟಾರ್ಟ್ ಆಗಿರೋದು ನಮ್ಮ ಎನ್ ಜಿ ಯೋ ಇವಾಗ ಸದ್ಯಕ್ಕೆ ಒಂದು ಹದಿನೈದು ಇಪ್ಪತ್ತು ಮಕ್ಕಳು ಇದ್ದಾರೆ ಆಮೇಲೆ ಪ್ರಗ್ನೆಂಟು ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇಪ್ಪತ್ತೈದು ಪ್ರಗ್ನೆನ್ಸು ಇದ್ದಾರೆ ಆಮೇಲೆ ಬೇರೆ ಅವರೂನು ಇದ್ದಾರೆ ತುಂಬ ವಯ್ಸು ಆಗಿರುವರು ಓಲ್ಡ್ ಏಜ್ ಆಗಿರುತ್ತಲ್ಲ ಅವರೂನು ಇದ್ದಾರೆ ಅದು ಬೇರೆ ಕಡೆ ನಾವು ಹೋಗಿ ಎಲ್ಲ ಬಟ್ಟೆ ಎಲ್ಲ ತೊಗೊಂಡ್ಬಂದು ಯಾರು ಹತ್ತಿರ ಬಟ್ಟೆ ಇಲ್ಲ ಅದೆಲ್ಲ ಎನ್ ಜಿ ಯೋತ್ತಲ್ಲ ನಾವು ಎಲ್ಲ ಸಪ್ಲೀ ಮಾಡ್ತೀವಿ ಆಮೇಲೆ ಊಟ ಯಾರಿಗಿರಲ್ಲ ಅವ್ರಿಗೆಲ್ಲ ನಾವು ತೊಗೊಂಡ್ಬಂದು ಇಲ್ಲಿ ಊಟ ಮಾಡಿಸಿ ಅವ್ರಿಗೆಲ್ಲ ನಾವು ಚೆನ್ನಾಗಿ ನೋಡ್ಕೊಳ್ತಾಯಿದ್ದೀವಿ ನಿಮ್ಮದ್ರಲ್ಲಿ ಯಾರಾದ್ರೂ ಇದ್ದರೆ ನಮಗೆ ಹೇಳ್ತೀರಾ

ಹ್ಞೂ ಅವ್ರ್ಗೆ ಏನಾನ ಹೆಲ್ತ್ ಇಶ್ಯೂ ಇದ್ದರೂ ನಾವು ಬೇಕಾದರೆ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆಲ್ಲ ತೋರಿಸ್ಕೊಂಡು ಎಲ್ಲ ಮಾಡ್ತೀವಿ ಅದರ ಎಲ್ಲ ಸೌಲಭ್ಯ ನಮ್ಮ ಹತ್ರ ಐತೆ ಸ್ವಲ್ಪ ಯಾರಾನ ನಿಮ್ಮ ಹತ್ರ ಇದ್ದರೆ ಜನ ಸ್ವಲ್ಪ ನಿಮ್ಮ ಹತ್ರ ಜನ ಯಾರಾನ ಇದ್ದರೆ ಸ್ವಲ್ಪ ಹೇಳಿ ಅವ್ರಿಗೆ ಈ ಥರ ಐತೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹೋಗಿರಿ ಅಂತ ಹ್ಞೂ ಅಂತ ಸ್ವಲ್ಪ ಹೇಳಿ ಎಲ್ಲರಿಗೂನು

ಹಾಂ ಆಯಿತಮ್ಮ ಥ್ಯಾಂಕ್ ಯು ಹ್ಞೂ